ಹಾಂ ರಾಜು ಒಂದು ಎರಡು ಮೂರು ದಿವ್ಸಿಂದ ಜ್ವರ ಶೀತ

ಅಲ್ಲ ಹೌದ್ ಹೊಟ್ಟೆ ನೋವು ಇಲ್ಲ ಶೀತ ಅಲರ್ಜಿ

ಹಾಂ ನಿನ್ನೆ ದೋಸೆ ಹೌದು ಹೌದು ಶೀತ ಜ್ವರ

ಹೌದು ಹೌದು

ಹೌದು ಹೌದು

ಆಯ್ತು ಸರ್

ಹೌದು ಹೌದ್ ಹೌದ್

ಆಯ್ತು ಆಯ್ತು

ಶೀತ ಎಲರ್ಜಿ ಆಯ್ತು ಸರ್ ಆಯ್ತು ಆಯ್ತು ಆಯ್ತು ಸರ್ ಆಯ್ತು ಹಾಂ ಆಯ್ತು ಆಯ್ತು ಸರ್ ಆಯ್ತು